ಹಲೋ ಹಾಂ ಸಬ್ಯಾಸ್ಟಿನ್ ಹಾಂ ಏನಾಗಿದೆ ಅಂದರೆ ನನ್ನದು ಪ್ಯಾನ್ ಕಾರ್ಡಲ್ಲಿ ನನ್ನದು ಇದು ವಿಳಾಸ ಚೇಂಜ್ ಮಾಡ್ಬೇಕು ಕಣೋ ಹೆಂಗೆ ಮಾಡೋದು ನಾನು ಬೇರೆ ಕಡೆ ಮನೆ ಸಿಫ್ಟ್ ಮಾಡಿದ್ದೀನಿ ಹಾಂ ಮನೆ ಶಿಫ್ಟ್ ಮಾಡಿದ್ದೀನಿ ನನ್ನ ನನ್ನ ಅಡ್ರಸ್ ಚೇನ್ ಮಾಡಬೇಕು ಏನು ಮಾಡ್ಬೇಕು

ಹೌದು ಹೌದು ಬೇರೆ ಕಡೆ ಸಿಫ್ಟ್ ಮಾಡಿದ್ದೀನಿ ಹೌದು

ಓಹ್ ಆ ಎಲ್ಲಿ ನಗರಸಭೆಗೆ ಹಾಂ ನನ್ನ ಆಧಾರ್ ಕಾರ್ಡ್ ತೊಗೊಂಡೋಗ್ಬೇಕಾ ಓಕೆ ಓಕೆ ಓಕೆ ಹಾಂ ಅಡ್ರಸ್ ಇಲ್ಲ ಅಡ್ರಸ್ ಒಂದು ಚೇನ್ ಮಾಡ್ಬೇಕಾಗತ್ತೆ ನವೀಕರಣ ಹಾಂ ಹಾಂ ನವೀಕರಣ ಮಾಡ್ಬೇಕಾಗ್ತೆ ಹಾಂ ಹಾಂ

ಹೌದು ಹೌದು ಹಳೆ ಮನೆಯಿಂದ ಶಿಫ್ಟಾಗಿ ಒಂದು ಒಂದು ಎರಡು ತಿಂಗಳಾಗಿದೆ ಹೌದು ಹೌದು ಅಡ್ರಸ್ ಒಂದು ಚೇನ್ ಮಾಡಿದ್ರೆ ಸಾಕು ಮತ್ತೆ ಏನು ಬೇಕು

ಫೋಟೋ ಮತ್ತು ಆಧಾರ್ ಕಾರ್ಡ್ ಫೋಟೋ

ಹಾಂ ನಗರಸಭೆಗೆ ಹೋಗ್ಬೇಕಾ ಓಕೆ

ಸರಿ ಕಣೋ ಓಕೇ

ಇಲ್ಲ ಇಲ್ಲ ಎಲ್ಲರದ್ದೂ ಚೇನ್ ಮಾಡ್ಬೇಕಾಗತ್ತೆ ಮಾ ಹ್ಞೂ ಹ್ಞೂ ಹ್ಞೂ ಹ್ಞೂ ನನ್ನದು ಮಾಡ್ಕೊಳ್ತೀನಿ ಓಕೆ ಹ್ಞೂ ಫೋಟೋ ಆಧಾರ್ ಕಾರ್ಡು ಅದನ್ನು ತೊಗೊಂಡೋಗಬೇಕಾ ಓಕೆ ಓಕೆ ಕಣೋ ಫೋಟೋ ಆಧಾರ್ ಕಾರ್ಡು ಹಾಂ ಸರಿ ಸರಿ ಎಲ್ಲ ತೊಗೊಂಡೋಗ್ತೀನಿ ಓಕೆ ಓಕೆ ಓಕೆ ಕಣೋ ತ್ಯಾಂಕ್ ಯು ತ್ಯಾಂಕ್ ಯು ಕಣೋ ತ್ಯಾಂಕ್ ಯು